ಹಲೋ ಹಾಂ ಅಲೋ ನಿಮ್ಮ ಕಡೆ ಹೂ ಡೆಕೋರೇಶ ಡೆಕೋರೇಶನ್ ಮಾಡ್ತೀರಾ ಹಾಂ ಅದೇ ನಮಗೆ ನಾಳೆ ಒಂದು ಫಂಕ್ಷನ್ ಇತ್ತು ಹೂ ಡೆಕೋರೇಶನ್ ಮಾಡಿ ಕೊಡಬೇಕಾಗಿತ್ತು ನಮಗೆ ಹಾಂ ತುಂಬಾ ಚೆನ್ನಾಗಿ ಮಾಡಿಕೊಡ್ಬೇಕು ನಿಮ್ಮ ಕಡೆ ಜನ ಇದ್ದಾರಾ ಅದನ್ನ ಡೆಕೋರೇಶನ್ ಮಾಡಲಿಕ್ಕೆ ಹಾಂ ಅದೇ ನಾಳೆ ಹತ್ತು ಗಂಟೆ ಒಳಗಡೆ ನಮಗೆ ಬಂದು ಹೂ ಡೆಕೋರೇಶನ್ ಅಷ್ಟ್ರೊಳಗೆ ಮಾಡಿಕೊಡ್ಬೇಕು ಹೂವು ಎಲ್ಲ ಫ್ರೆಶ್ ಇದೆಯಾ ಹಾಂ ಫ್ರೆ ಅದೆ ಫ್ರೆಶ್ ಫ್ರೆಶ್ ಆಗಿರೋ ಹೂವ್ ಕಳಿಸಿ ಮತ್ತು ನಮಗೆ ಕನಕಾಂಬ್ರ ಹೂವು ಮತ್ತು ರೋಸು ಸೇವಂತಿಗೆ ಕಾಕಡ ಹೂವು ಎಲ್ಲ ಹೂವು ಬೇಕಿತ್ತು ನಿಮ್ಮ ಕಡೆ ಅದೆಲ್ಲ ಇದೆಯಾ ಸಿಗುತ್ತಾ ಹೂವು ಎಲ್ಲ ಹೂವು ಇದೆಯಾ ಹಾಂ ಅದೆ ಕಳ್ಸಿ ಕೊಡಿ ಮತ್ತು ನಿಮ್ಮ ಕಡೆ ಜನ ಇದ್ದಾರ ಡೆಕೊರೇಶನ್ ಮಾಡಲಿಕ್ಕೆ ಅಲ್ಲಿ ಹಾಂ ಅದೇ ಅವ್ರನ್ನು ಕೊ ಕಳಿಸಿ ಇನ್ ಟೈಮುಗೆ ನಮಗೆ ಕಳ್ಸ ಬೇಕು ಮತ್ತು ತುಂಬ ಚೆನ್ನಾಗಿ ಡೆಕೋರೆಷನ್ ಮಾಡ್ಸಿ ಮಾಡಬೇಕು ಮತ್ತು ದುಡ್ಡನ್ನು ಅಷ್ಟೆ ನಾಳೆ ಹೂ ಕಳಿಸ್ತೀರಲ್ಲಾ ಅವ್ರ ಕೈಲೇ ಕೊಟ್ಟು ಕಳಿಸ್ತೀನಿ ದುಡ್ಡನ್ನ ಹಾಂ ಹಾಂ ಅಗ ಹಾಂ ನಾಳೆ ನಾಳೆ ಹತ್ತು ಗಂಟೆ ಒಳಗಡೆ ಕಳಿಸಿ ಹಾಂ ಆಮೇಲೆ ನಾವು ನೀವು ಕಳ್ಸಿದಾಗ ಅವ್ರ ಕೈಲೇ ನಾವು ದುಡ್ಡು ಕಳಿಸ್ತೀವಿ ಫ್ರೆಶ್ ಆಗಿ ಇರಬೇಕು ಹೂವು ಮತ್ತು ತುಂಬ ಚೆನ್ನಾಗಿ ಡೆಕೋರೇಶನ್ ಮಾಡಿಕೊಡ್ಬೇಕು ಹಾಂ ಸರಿ ಸರಿಯಾ ಅದಿಕ್ಕೇ ನಮ್ಮ ಕೇಳ್ತಾಇದೀವಿ ನಮಗೆ ಗೊತ್ತಿರೋರ ಕಡೆಯಿಂದ ಗೊತ್ತಾಯಿತು ನೀವು ತುಂಬ ಚೆನ್ನಾಗಿ ಮಾಡಿಕೊಡ್ತೀರಾ ಅಂತ ತುಂಬ ನೀಟಾಗಿ ಕ್ಲೀನಾಗಿ ಮಾಡಿಕೊಡಿ ನಮಗೆ ಡೆಕೋರೇಶನ್ನ ಹಾಂ ಸರಿ ಸರಿ ಆಯಿತು ಅದಿಕೇ ಮಾಡಿದ್ವಿ ಹಾಂ ನಾಳೆ ಬೇಗ ಇನ್ ಟೈಮ್ಗೆ ತಲ್ಪಿಸ ಬೇಕು ನೀವು ಇನ್ ಟೈಮ್ಗೆ ಬರಕ್ಕೆ ಹೇಳಬೇಕು ಅವ್ರಿಗೆ ನಿಮ್ಮ ಕಡೆ ಜನನ ಕಳ್ಸಿಕೊಡಿ ಹಾಂ ಸರಿ ಆಯಿತು ಕಳಿಸ್ಕೊಡಿ ಮತ್ತು ದುಡ್ಡನ್ನ ಮತ್ತೆ ನಾಳೆನೇ ಕಳಿಸದೆ ಹಾಂ ನಾಳೆನೇ ಹ್ಞೂ ನಾಳೆನೇ ಕಳಿಸ್ತೀವಿ ಆಯಿತು ಹಾಂ ಸರಿ ಆಯಿತು